ನಮಸ್ಕಾರ ಸರ್ ಈಗಿನ ಕಾಲ್ದ ಮಕ್ಕಳಿಗೆ ಭಾಷೆ ಕಲಿಸುವುದು ಮುಖ್ಯ ನಾವೂ ಕೂಡ ಕನ್ನಡ ಮಾಧ್ಯಮದಲ್ಲೇ ಓದಿದ್ದು ನಮಗೆ ಕೂಡ ನಮಗೂ ಕೂಡ ಕನ್ನಡ ಅಷ್ಟೊಂದು ಬರೋದಿಲ್ಲ ಫಸ್ಟ್ ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲೆ ಯಾಕಂದರೆ ಇನ್ನೂ ಚಿಕ್ಕೋರು ಅಲ್ವ ಕ ಎಲ್ಲ ತೊದಲು ನುಡಿಯಿಂದನೇ ಕನ್ನಡ ಕಲೀಬೇಕು ಆದರೂ ಕೂಡ ಈಗ ಕನ್ನಡನ ಕಲಿದಿರಾ ಎಲ್ಲ ಆಂಗ್ಲ ಮಾಧ್ಯಮಕ್ಕೆ ಸೇರ್ತಿದ್ದಾರೆ ಕನ್ನಡ ಬಿಟ್ಟು ಕನ್ನಡಕ್ಕೆ ಫಸ್ಟ್ ಆದ್ಯತೆ ಕೊಡಬೇಕು ಯಾಕಂದರೆ ನಾವು ಕನ್ನಡಿಗರಾಗಿದ್ದು ಕನ್ನಡಕ್ಕೆ ಆದ್ಯತೆ ಕೊಟ್ಟಿಲ್ಲಾಂದ್ರೆ ಚೆನ್ನಾಗಿರಲ್ಲ ಆದರೂ ಕೂಡ ಎಲ್ಲ ಆದ್ಯತೆ ಎಲ್ಲ ಆಂಗ್ಲ ಮಾಧ್ಯಮಕ್ಕೆ ಕೊಡ್ತಾ ಇದ್ದಾರೆ ಕನ್ನಡ ಬಿಟ್ಟು ಎಲ್ಲ ಆಂಗ್ಲಕ್ಕೆ ಸೇರ್ತಾ ಇದ್ದಾರೆ ಫಸ್ಟ್ ಆದ್ಯತೆ ಕನ್ನಡಾಗೆ ಕೊಡಬೇಕಿತ್ತು ಎಲ್ಲರೂ ಕಲಿಯೋದಕ್ಕೆ ಕಷ್ಟನೇ ಆಗ್ಬೋದು ಆದರೆ ಬುಕ್ಸಿಂದ ಕಲೀಬೇಕು ಅಮ್ಮ ಫಸ್ಟ್ ಹೇಳಿಕೊಟ್ರೆ ತಾನೇ ಮಕ್ಳಿಗ್ ಬರೋದು ಅವರೂ ಕೂಡ ಆಂಗ್ಲ ಅಲ್ಲೇ ಮಾತಾಡಿಕೊಂಡು ಅವ್ರಿಗೆ ಕೂಡ ಮಕ್ಳಿಗೂ ಕೂಡ ಆಂಗ್ಲನೇ ಕಲಿಸ್ತಿದಾರೆ ಅವ್ರು ಮಾಡೋ ದೊಡ್ಡ ತಪ್ಪಾಗಿದೆ ಅದು ಮತ್ತು ನಾವು ಕೂಡ ಕನ್ನಡದಲ್ಲೇ ಓದಿದ್ದು ನಾವು ಕೂಡ ಕನ್ನಡ ಮೀಡಿಯಮ್ಮಲ್ಲೇ ಓದಿದ್ದು ಬೇರೆ ಕಡೆ ಎಲ್ಲ ಕಡೆನೂ ಕನ್ನಡಕ್ಕಿಂತ ಜಾಸ್ತಿ ಆಂಗ್ಲ ಬೇರೆ ಭಾಷೆಗಳೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಆದರೆ ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಕೊಡಬೇಕು ನಾವು ಕರ್ನಾಡ ಕನ್ನಡದವರಾಗಿ ಕನ್ನಡಕ್ಕೆ ಆದ್ಯತೆ ಕೊಟ್ಟಿಲ್ಲಾಂದ್ರೆ ಚೆನ್ನಾಗಿರಲ್ಲ ಧನ್ಯವಾದಗಳು